ಹಲೋ ನಮಸ್ತೆ ಡಾಕ್ಟರ್ ಹಾಂ ಸರ್ ನಾನು ನಿನ್ನೆ ನಿಮ್ಮ ಕ್ಲಿನಿಕ್ಕಿಗೆ ಬಂದಿದ್ದೆ ನನಗೆ ಒಂದು ಸ್ವಲ್ಪ ಮೈಗೆ ಹುಷಾರಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಮ ಮತ್ತೆ ಮತ್ತೆ ಮತ್ತೆ ಬರ್ಲಿಕ್ಕೆ ಆಗುವುದಿಲ್ಲ ಕ್ಲಿನಿಕ್ಕಿಗೆ ಅದಕ್ಕೆ ಫೋ ಕಾಲ್ ಮಾಡಿ ಕೇಳೋಣ ಅಂತ ಕಾಲ್ ಮಾಡಿದ್ದು

ಹಾಂ ಸರ್ ಕೆಮ್ಮು ಒಂದು ಸ್ವಲ್ಪ ಜಾಸ್ತಿ ಇದೆ ಕೆಮ್ಮು ನೆಗಡಿ ಒಂದು ಸ್ವಲ್ಪ ಜಾಸ್ತಿ ಇದೆ

ಹಾಂ ಸರಿ ಸರ್ ಮತ್ತು ಇದು ಹಾಂ ಸರ್ ನಾಳೆ ಬರ್ತೀನಿ ಜೊತೆಗೆ ಮೈ ಕೈ ಎಲ್ಲ ನೋವು ಜಾಸ್ತಿ ಇದೆ ಸರ್ ಅದಕ್ಕೇದರೂ ಮನೆ ಮದ್ದು ಇದು

ಹಾಂ ಸರ್ ನಾನು ನಿನ್ನೆ ಬಂದು ಎಲ್ಲ ರಿಪೋರ್ಟ್ಸನ್ನೆಲ್ಲ ನಾಳೆ ತಗೊಂಬರ್ತೀನಿ ಸರ್ ಹಾಂ ಸರ್ ನಾಳೆ ಇರ್ತೀರಲ್ಲ ಸರ್ ಹಾಸ್ಪೆಟ್ಲಲ್ಲಿ ಹಾಂ ಸರ್ ಖಂಡಿತ ಬರ್ತೇನೆ ಒಂದು ಸ್ವಲ್ಪ ಮನೆ ಮದ್ದುದು ಇದೆ ಟ್ಯಾಬ್ಲೆಟ್ ಏನಾದರೂ ಇತ್ತು ಅಂದ್ರೆ ಹೇಳ್ಬೋದು ಹಾಂ ಸರ್ ಇದೆ ಸರ್

ಹಾಂ ಸರ್ ಹಾಂ ಸರ್ ನಾಳೆ ಇದು ಪಕ್ಕಾ ಬರ್ತೀನಿ ರೀ ಸರ್ರ ಇದು ಹಾಂ ಸರ್ ಹಾಂ ಸರ್ ಮತ್ತೆ ನಮ್ಮ ಫ್ಯಾಮಿಲಿ ಒಳಗೂ ಇದೆ ಹೆಲ್ತ್ ಇಶ್ಯೂ ಆಗ್ತಿದೆ ಸರ್ ಅವ್ರನ್ನೂ ಕರ್ಕೊಂಡು ಬರ್ಬೋದಾ ಅಂತ ಹಾಂ ಸರ್ ಆಯಿತು ಸರ್ ಹಾಂ ಓಕೆ ಸರ್